ಊರಿನಿಂದ ಮನೆಗೇ ನೆಂಟರುಗಳು ಸಂಬಂಧಿಕರು ಬಂದಾಗ ನಮ್ಮ ಭಾವನೆ ವಿಚಾರಗಳನ್ನು ಹಂಚಿಕೊಳ್ಳಲು ಗಾ ಸುಮ್ಮನೇ ಕುತ್ಕೊಂಡೂ ಸುಮ್ಮನೇ ಮಾತಾಡೋ ವೇಸ್ಟ್ ಮಾಡೋದಕ್ಕಿಂತ ಅಡುಗೆಯನ್ನ ಮಾಡಿಕೊಂಡು ಅವ್ರ ಜೊತೆ ಸಮಯವನ್ನು ಕಳೆಯೋದ್ರಿಂದ ನಮ್ಮ ಮನಸ್ಸಿಗೂ ಒಂದು ನೆಮ್ಮದಿ ಸಿಗುತ್ತೆ ಅವ್ರಿಗೂ ಬಂದಿರೋರಿಗೂ ಉಪಕಾ ಉಪಹಾರ ಮಾಡ್ದಂಗೆ ಆಗುತ್ತೆ ಸೋ ಅದರಿಂದ ನಮ್ಮ ವಿಚಾರ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕೊಡುವ ಸಾಧನವಾಗೀ ನಾವು ಏನು ಮಾಡ್ತೀವಿ ಅಡುಗೆ ಮನೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಎಲ್ಲರು ಸೇರಿ ಅಡುಗೆ ಮಾಡೋದು ಆಗಿರ್ಬೋದು ಕೂತು ತಿನ್ನೋದು ಆಗಿರ್ಬೋದು ಅವ್ರ ಜೊತೆ ನಗು ನಗ್ತಾ ಸಮಯವನ್ನು ಕಳೆಯೋದ್ ಆಗಿರ್ಬೋದು ಸೊ ಈ ಥರ ಮಾಡೋದರಿಂದ ನಮ್ಮ ಭಾವನೆ ವಿಚಾರಗಳನ್ನು ಹಂಚಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಅವರು ಅವ್ರ ಮನೆಯಲ್ಲಿ ಯಾವ್ದು ಯಾವ ರೀತಿ ಅಡುಗೆಗಳನ್ನ ಮಾಡ್ತಾರೆ ನಾವು ಯಾವ ರೀತಿ ಅಡುಗೆಗಳನ್ನ ಮಾಡ್ತೀವಿ ಅದ್ರ ಬಗ್ಗೆ ಅದ್ರ ಅದ್ರ ರುಚಿ ಹೇಗಿರುತ್ತೆ ಯಾವ ಥರ ಮಾಡಿದ್ರೇ ಒಳ್ಳೆಯ ರುಚಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡನೂ ನಾವು ಮಾತಾಡ್ಬೋದಾಗುತ್ತೆ